ನಮ್ಮ ಬೈಕನ್ನು ಹೇಗೆ ನಿರ್ವಹಿಸುವುದೆಂದರೆ ಮೊದಲಿಗಾಗಿ ನಿರ್ವಹಿಸುವುದೆಂದರೆ ಕಂಪಿನಿಯಲ್ಲಿಯೇ ಬರುವುದು ಬೈಕ್ ಬೈಕ್ ಬಂತರ ಕಂಪಿನಿಯಿಂದಲೇ ಎರಡೂ ಅದರ ರನ್ನಿಂಗ್ ರೇಟಲ್ಲೀ ಎಷ್ಟು ಹತ್ತು ಹದ್ನ್ ಹದಿನಾಲ್ಕು ಸಾವಿರ ರನ್ ಆದಮೇಲೆ ಸರ್ವೀಸ್ ಇಡಲು ಇರುತ್ತದೆ ಸರ್ವೀಸ್ ಕಂಪಿನಿಯಲ್ಲಿ ಮೊದಲ ಬಾರಿಗೆ ಮತ್ತು ಎರಡನೇ ಬಾರಿಗೆ ಫ್ರೀಯಾಗಿ ಸರ್ವೀಸ್ ಇಡಲು ಇರುತ್ತದೆ ನಂತರ ಬೈಕಾಗಲಿ ಕಾರಾಗಲಿ ನಂತರ ನಮ್ಮ ದುಡ್ಡಿನಲ್ಲಿಯೇ ಖರ್ಚು ಮಾಡಿ ಸರ್ವೀಸ್ ಇಡಬೇಕಾಗುತ್ತದೆ ಸರ್ವೀಸ್ನಲ್ಲಿ ಬೈಕ್ ಬೈಕ್ ಸರ್ವೀಸ್ ಎಂದರೆ ಸರ್ವೀಸಿಂದ ನಿರ್ವಹಿಸುತ್ತಿ ನಿರ್ವಹಿಸುವುದೆಂದರೆ ಮೊದಲಿಗಾಗಿ ವಾಶಿಂಗಲ್ಲಿ ಬರುತ್ತದೆ ಗಾಡಿ ಸುಮಾರು ಸುಮಾರಾಗಿ ರನ್ ಆಗಿರುವುದರಿಂದ ಕೆಲವು ಕೊಳೆಗಳೆಲ್ಲ ಆಗಿರ್ತದೆ ಕೊಳೆ ಮತ್ತು ಧೂಳು ಈ ಥರಗಳು ಆಗಿರ್ತದೆ ಆದ್ದರಿಂದ ವಾಶಿಂಗ್ ಇಡಬೇಕಾಗುತ್ತದೆ ವಾಷಿಂಗ್ ರಾ ಆನಂತರ ಇನ್ನೊಂದು ಏನೆಂದರೆ ಚೈನ್ ಸ್ವಾಕೆಟ್ ಹಾಗೂ ಇತರೇ ಆಯಿಲ್ ಪ್ಯಾಸೇಜ್ಗಳಿಗೆ ಆಯಿಲನ್ನು ಬಿಡಬೇಕಾಗುತ್ತದೆ ನಂತರ ಟಯರ್ಗಳು ತುಂಬ ತೀರವಾಗಿ ಸವೆದಿರುತ್ತದೆ ಎಂದು ಚೆಕ್ ಮಾಡಬೇಕಾಗುತ್ತದೆ ಸವೆದಿದ್ದಲ್ಲಿ ಹೊಸವಾದ ಸವೆದಿದ್ದಲ್ಲಿ ಹೊಸವಾದ ಟಯರ್ ಹೊಸದಾದ ಟಯರ್ಗಳನ್ನು ಹಾಕಬೇಕಾಗುತ್ತದೆ ನಂತರ ಬೈಕ್ನಲ್ಲಿ ಎಲ್ಲ ಪಾರ್ಟ್ಸ್ಗಳು ಕರೆಕ್ಟಾಗಿದೆ ಅಥವಾ ಎಲ್ಲಾದರೂ ಅಪ್ಪಿತಪ್ಪಿ ಹೋಗುವಂತಿದೆಯೇ ಎಂದು ನೋಡಿಕೊಳ್ಳುವುದು ನಾವು ನೋಡಿಕೊಳ್ಳಬೇಕಾಗುತ್ತದೆ ಏಕೆಂದರೆ ನಾವು ರೈಡ್ ಮಾಡುವಾಗ ತಾ ಅಲ್ಲದೆ ಗಾಡಿಯನ್ನು ಚಲಿಸುವಾಗ ಎಲ್ಲಿಯೂ ನಮಗೆ ಅಪಘಾತ ಉಂಟ ಬಾರದಾಗಿ ನಂತರ ಕೆಲವು ಬಾರಿ ತೀರಾ ಸುಸ್ತು ಎನಿಸುತ್ತದೆ ಏಕೆಂದರೆ ಇತರ ನಮ್ಮ ಉಡುಪಿ ಜಿಲ್ಲೆ ಆಚೆಯ ಒಳಗೊಳಗೆ ರೋಡ್ಗಳು ಇರ್ತವೆ ಆ ರಸ್ತೆಯಲ್ಲಿ ಅಂಕುಡೊಂಕಾದ ರಸ್ತೆಗಳು ಕಾಣಬರುತ್ತದೆ ಅಲ್ಲಿಯ ರಸ್ತೆಗಳಲ್ಲಿ ಬೈಕ್ ಹಾಗೂ ಇತರ ಬೈಕ್ಗಳನ್ನು ಚಲಿಸುವುದರಿಂದ ನಮಗೆ ಬೆನ್ನುನೋವು ಕಾಲುನೋವು ಎಲ್ಲ ಉಂಟಾಗುತ್ತದೆ ಆದ್ದರಿಂದ ನಾವು ಆರಾಮಾಗಿ ಚಲಿಸಿಕೊಂಡು ಆರಾಮಾಗಿ ಚಲಿಸಿಕೊಂಡು ಆ ಸುಸ್ತಾಗುವ ಜಾಗದಲ್ಲಿ ನಾವು ನಿಲುವುಗೊಳಿಸಿ ಸ್ವಲ್ಪ ಆರಾಮ ತಗೊಂಡು ಆರಾಮ ತೆಗೆಸಿಕೊಂಡು ನಂತರ ಬೈಕನ್ನು ಚಲಾಯಿಸಬೇಕು ಹಾಂ ದೀರ್ಘಾವಧಿಯ ರಸ್ತೆಯಲ್ಲಿ ಈ ಉತ್ಸಾಹ ಹೇಗೆ ಬರುತ್ತದೆಂದರೆ ದೀರ್ಘಾವಧಿಯ ರಸ್ತೆಯಲ್ಲಿ ಒಳ್ಳೆಯ ವಾತಾವರಣ ಹಾಗೂ ಒಳ್ಳೆಯ ಗಾಳಿ ಇದು ನಮ್ಮ ಮನಸ್ಸನ್ನು ಖುಷಿಗೊಳಿಸುತ್ತದೆ ಆದ್ದರಿಂದ ನಮಗೆ ಉಲ್ಲಾಸಗೊಳ್ಳುತ್ತದೆ ಈ ದೀರ್ಘವಾದ ರಸ್ತೆಯಲ್ಲಿ ಮಾತ್ರ ಹಾಗೂ ಇನ್ನೂ ಕೆಲವು ರಸ್ತೆಗಳಲ್ಲಿ ಬೋರ್ ಹೊಡಿತದೆ ಆದ್ದರಿಂದ ಉತ್ಸಾಹ ಪ್ರವಾಸಿಗರು ರೈಡಿಂಗಿಗ್ ಹೋಗುತ್ತಾರೆ ಉತ್ಸಾಹವನ್ನು ಹೇಗೆ ಕಾಪಾಡಿಕೊಳ್ಳುವುದೆಂದರೆ ನಮ್ಮ ರೈಡಿಂಗ್ ಏನಾದರು ಸ್ವಲ್ಪ ಮಟ್ಟಿಗೆ ಆಚೆ ಈಚೆ ಆಗಬಾರದು ಏಕೆಂದರೆ ಅದು ರ್ಯಾಶ್ ಡ್ರೈವಿಂಗ್ ಆಗಿರಬಾರದು ಯಾಕೆಂದರೆ ನಾವು ಚಲಿಸುವ ಆಗ ನಮಗೆ ಉತ್ಸಾಹ ಬರುವುದಿಲ್ಲ ಹೆದರಿಕೆ ಉಂಟಾಗುತ್ತದೆ ಎಚ್ಚರಿಕೆ ಎಲ್ಲಿರಬೇಕೆಂದರೆ ನಾವು ಚಲಿಸುವಾಗ ಯಾವುದೇ ನಮಗೆ ತೊಂದರೆಗಳು ಆಗ ಆಗಬಾರದೆಂದು ತಲೆಯಲ್ಲಿಟ್ಟುಕೊಳ್ಳಬೇಕು ಏಕೆಂದರೆ ಯಾವುದೇ ಚಾಲಕ ಮುಂದಿನ ಚಾಲಕ ಅತಿವೇಗವಾಗಿ ಹೋಗಿ ಹೋಗಿ ಹೋದನೆಂದು ನಮ್ಮ ನಾವು ಸಹ ಹೋಗಬಾರದು ಏಕೆಂದರೆ ನಾವು ಹೋದರೆ ನಮ್ಮ ಗಾಡಿಯಲ್ಲಿ ಅಷ್ಟು ಮೇಯ್ನ್ಚೇನ್ ಮೇಯ್ನ್ಟೇನ್ ಮಾಡಿರುವುದಿಲ್ಲ ಹೀಗಾಗಿ ಈ ನಾವು ಎಚ್ಚರಿಕೆಯಲ್ಲಿರಬೇಕು ಇನ್ನೂ ಅಂಕುಡೊಂಕಾದ ರಸ್ತೆಗಳಲ್ಲಿ ಓವರ್ಟೇಕ್ ಮಾಡುವಂತಿಲ್ಲ ಏಕೆಂದರೆ ನಮ್ಮ ಓವರ್ಟೇಕ್ ಮಾಡುವಾಗ ಎದುರು ಬದಿಯಿಂದ ಗಾಡಿ ಬಂದರೆ ಅಪಘಾತ ಉಂಟು ಉಂಟು ಉಂಟಾಗಬಹುದು ಇನ್ನು ಬೈಕ್ಗಳನ್ನು ಇನ್ನು ಲಾಂಗ್ ದೀರ್ಘಾವಧಿಯ ರಸ್ತೆಗಳಲ್ಲಿ ಬೈಕ್ಗಳನ್ನು ನಾರ್ಮಲ್ ಬೈಕ್ಗಳನ್ನು ಕೊಂಡೊಯ್ಯುವಂತಿಲ್ಲ ಏಕೆಂದರೆ ಅವುಗಳಲ್ಲಿ ಏನಾದರೂ ದಿಲ್ ದೀರ್ಘಾವಧಿ ರಸ್ತೆಯಲ್ಲಿ ಪ್ರಾಬ್ಲಮ್ ಉಂಟಾಗುತ್ತದೆ ಇದರಿಂದ ಇನ್ನೂರು ಸಿ ಸಿ ಇನ್ನೂರು ಸಿ ಸಿಯಿಂದ ಮೇಲಿರುವ ಬೈಕ್ಗಳನ್ನು ಇನ್ನು ಕೊಂಡೊಯ್ಯಬೇಕೆಂದು ರೂಲ್ಸ್ಗಳಿವೆ ನಂತರ ಇನ್ನೂರು ಸಿ ಸಿಯ ಇನ್ನೂರು ಸಿ ಸಿಯ ಗಾಡಿಗಳಲ್ಲಿ ಇರುವಷ್ಟು ಮಜಾ ಇನ್ನೂರು ಸಿ ಸಿ ಹಾಗೂ ಇತರ ಜಾಸ್ತಿ ಸಿ ಸಿಯಲ್ಲಿ ಹೋಗಲೇ ನಮಗೆ ಇಷ್ಟವಾಗುತ್ತದೆ ಉತ್ಸಾಹವಾಗುತ್ತದೆ ದೀರ್ಘಾವಧಿ ರಸ್ತೆಗಳಲ್ಲಿ ಇನ್ನೊಂದು ಏನೆಂದರೆ ಆಯಾಯ ಸ್ಥಳದಲ್ಲಿ ಬೈಕ್ನಲ್ಲಿರುವ ಡಾಕ್ಯುಮೆಂಟ್ಸ್ ಮತ್ತು ಡಾಕ್ಯುಮೆಂಟ್ಸ್ ಮತ್ತು ಲೈಸನ್ಸ ಹೆಲ್ಮೇಟ್ಗಳನ್ನು ಕಡ್ಡಾಯವಾಗಿ ಹಾಕಬೇಕು ಹಾಕದಿದ್ದಲ್ಲಿ ಪ್ರವಾಸಕ್ಕೆ ಅಥವಾ ಇತರ ರೈಡ್ಗಳಿಗೆ ಹೋಗುವಾಗ ಪೋಲಿಸ್ಗಳು ಇರುತ್ತಾರೆ ಬೈಕನ್ನು ನಾವು ಹೇಗೆ ನಿರ್ವಹಿಸುತ್ತಾರೆಂದು ಹೇಳಿದ್ದೇನೆ ಮತ್ತು ದೀರ್ಘಾವಧಿಯ ರಸ್ತೆಯಲ್ಲಿ ಉತ್ಸಾಹ ಹೇಳಿದ್ದೇನೆ ಕಾಪಾಡಿ ಎಚ್ಚರಿಕೆಯಲ್ಲಿರಬೇಕು ಅಷ್ಟೆ